ನಾನು ಕರ್ನಾಟಕಕ್ಕೆ ಫಸ್ಟ್ ಟೈಮ್ ಬರುವುದು ಇಲ್ಲಿಗೆ ನೀವು ಇಲ್ಲಿಯವರೇನಾ ಕರ್ನಾಟಕದ ಬಗ್ಗೆ ಸ್ವಲ್ಪ ಇದು ಇನ್ಫಾರ್ಮೇಶನ್ ಬೇಕಿತ್ತು ಹೇಳ್ಬೌದಾ ನಾನು ಫಸ್ಟ್ ಟೈಮ್ ಬರುವುದು ಇಲ್ಲಿ ಗೊತ್ತಿಲ್ಲ ಕರ್ನಾಟಕದ ಬಗ್ಗೆ ಸರಿಯಾಗಿ ಅಂದರೆ ಈ ಶ್ರೀಗಂಧದ ಮರ ಉಂಟಲ್ಲ ಆ ಶ್ರೀಗಂಧದ ಮರ ಇದು ಕರ್ನಾಟಕದಲ್ಲಿ ಯಾಕೆ ತುಂಬ ಬೆಳೆಸ್ತಾರೆ ಅಂತ ಎಲ್ಲಿ ಬೆಳೆಸ್ತಾರೆ ಜಾಸ್ತಿ ಕರ್ನಾಟಕದಲ್ಲಿ ಅಂದರೆ ಅದು ಬೇರೆಯವ್ರು ಯಾರೂ ಬೆಳೆಸ್ವ ಹಾಗೆ ಇಲ್ವಾ ಶ್ರೀಗಂಧದ ಮರ ಅಂದರೆ ಮೈಸೂರು ಬಿಟ್ಟು ಬೇರೆ ಜಿಲ್ಲೆಯವರೆಲ್ಲ ಬೆಳೆಸ್ವ ಹಾಗೆ ಇಲ್ಲವ ಆ ಮರವನ್ನು ಈಗ ಬೇರೆ ಮರ ಬೆಳೆಸುವ ಹಾಗೆ ಮೈಸೂರಲ್ಲಿ ಆದ್ರೆ ಅದೇ ಜಾಗ ಅಂತ ಉಂಟ ಅದು ಬೆಳೆಸ್ಲಿಕ್ಕೆ ಜಾಗ ಅಂತ ಬೇರೆಯೆ ಉಂಟಾ ಮೈಸೂರಲ್ಲಿ ಮತ್ತು ಅದನ್ನು ಔಷಧಿಗೆ ಬಳಸ್ತಾರಾ ಶ್ರೀಗಂಧವನ್ನು ಔಷಧಿಗೆ ಬಳಸ್ತಾರಾ ಶ್ರೀಗಂಧವನ್ನು

ಸಾಬೂನು ಸಹ ಮಾಡ್ತಾರಲ್ವ ಅದರಲ್ಲಿ ಶ್ರೀಗಂಧದಲ್ಲಿ

ಹಾಂ ಧನ್ಯವಾದ